ಮಕ್ಕಳು ಚಿತ್ರಬಿಡಿಸುವುದು ಅಥವಾ ಬಣ್ಣ ತುಂಬುವಂಥ ಕಲೆಗಾರಿಕೆಯನ್ನು ಆರಂಭಿಸುವ ಯಾವ ವಯಸ್ಸು ಸೂಕ್ತ ಅಂತ ಹೇಳ್ಳಿಕ್ಕಾಗೋದಿಲ್ಲ ಅದು ಒಂಥರಾ ಪ್ರೈಮರಿ ಅಂತಲೂ ಹೇಳ್ಳಿಕ್ಕಾಗಲ್ಲ ಜೂನಿಯರ್ ನರ್ಸರಿ ಅಂತಲೂ ಹೇಳ್ಳಿಕ್ಕಾಗಲ್ಲ ಮಕ್ಕಳಿಗೆ ಯಾವಾಗ ಬಣ್ಣ ಹಚ್ಚಲಿಕ್ಕೆ ಒಂದು ಮನಸ್ಸಾಗ್ತದೆ ಅದೇ ಸೂಕ್ತ ಸಮಯ ಯಾವಾಗ ಅವರಿಗೆ ಚಿತ್ರ ಬಿಡಿಸಲಿಕ್ಕೆ ಅನ್ನಿಸ್ತದೆ ಅದೇ ಸೂಕ್ತ ಸಮ್ ಅದೇ ಚಿತ್ರ ಬಿಡಿಸಲಿಕ್ಕೆ ಬಣ್ಣ ಹಾಕಲಿಕ್ಕೆ ಇಂಥದ್ದೇ ಸೂಕ್ತ ಸಮಯ ಅಂತೇನಿಲ್ಲ ಅಂದರೆ ಕರಕ್ಟ್ ಚಿತ್ರ ಕರಕ್ಟ್ ಡ್ರಾಯಿಂಗ್ ಬಿಡಿಸಬೇಕು ಅಂದರೆ ಅಂದರೆ ಒಂದು ಸೆವೆಂತ್ ತ ಸೆವೆಂತ್ ಕ್ರಾಸ್ ಆಗಿರಬೇಕು ಆಗೊಂದು ಕರೆಕ್ಟ್ ನಾಲೇಜ್ ಇರ್ತದೆ ಯಾವುದಕ್ಕೆ ಯಾವ ಬಣ್ಣ ಯಾವುದಕ್ಕೆ ಯಾವ ಚಿತ್ರ ಬಿಡಿಸಬೇಕಂತ